ನಮ್ಮ ಅಕ್ಕಪಕ್ಕದವರು ಒಂದು ಸಲ ಒಂದು ಜಮೀನನ್ನು ಖರೀದಿ ಮಾಡುವಾಗ ಅದು ವ್ಯಾಜ್ಯದಲ್ಲಿ ಇರೋಂಥ ಜಮೀನನ್ನು ಖರೀದಿ ಮಾಡಿದ್ದಾರೆ ಅದು ಅಣ್ಣ ತಮ್ಮರ ವಿಷಯದಲ್ಲಿ ಈ ವ್ಯಾಜ್ಯ ಇರೋದರಿಂದ ಅದು ತುಂಬ ಕಾನೂನಾತ್ಮಕವಾಗಿ ಅವರಿಗೆ ಸಲಹೆ ಬೇಕಾಗಿರುತ್ತೆ